ನಾನು ಮುಂಬೈಲಿನ್ದ ಬೀದರ್ಕ ಹೊಂಟಿನ ಬೀದರ್ದ ಸ್ಟೇಷನ್ದಾಗ ಬಂದು ಇಳ್ದಿನ ಬಾದು ಮನೆಗ್ ಬರೋದಿದ್ದಿತ್ತು ಟ್ರೈನ್ ಡಿಲೇ ಆಗಿನ ಸಲಕ ನನಗ ಟೈಮ್ ಸಿಗೋಲ್ಹೋಯ್ತು ಮನಿದೋರು ಬಂದು ಕರ್ಕೊಂಡೋಗ್ಲಕ್ಕೆ ಆಗಲ ಹೋಗಿನ್ನ ಸಲಕ ಅಲ್ಲೆ ಲೋಕಲ್ ಆಟೋಗಳು ಸಿಗ್ತವೇನೋ ಅಂತ ನೋಡ್ದೆ ಅಲ್ಲಿ ಆಟೋಗಳ್ ಅಂಬದು ಇದ್ದಿದಿಲ್ಲ ಆಮೇಲೆ ಓಲಾ ಆರ್ಡರ್ ಮಾಡ್ದೆ ಅದರ ಬಾದಿ ಎಲ್ಲರು ಎಕ್ಸೆಪ್ಟ್ ಮಾಡ್ಲತ್ತಿದ್ದಿಲ್ಲ ರಿಜೆಕ್ಟ್ ಮಾಡ್ತ ಬಂದರು ಆಗ ನಾಯೇನ್ ಮಾಡ್ದೆ ಅಂತಂತಂದ್ರ ಹಂಗೆ ಕಾಯ್ದೆ ಮನೆದೋರಿಗ್ ಫೋನ್ ಹಚ್ದೆ ಹಚ್ಚಿ ಕೇಳಿದವ್ರಿಗೆ ಬರ್ತಿನಿ ನಾನು ಅಂತಂತಂದ್ರ ಮನೆಗ ಗಾಡಿ ಇಲ್ಲಂತ ಹೇಳಿದರು ಅದರ ಸಲುಕ್ಕ ಮತ್ತು ಇನ್ನೊಂದ ಥೋಡೆ ನಿಮಿಷ ಅಲ್ಲೇ ಕಾಯ್ದು ಆಟೋಕು ನೋಡೋಟ್ಕೆನೆ ಅಲ್ಲಿ ಓಲಾ ನನಗ ಸಿಕ್ತು ಒಂದು ಆ ಮನುಷ್ಯ ಬಂದನು ನನನ್ನ ನನ್ಬಳಿ ಸಾಮಾನ್ಗಳು ತೋಂಡಿದ್ದಿದ್ವು ಒಂದು ಒಂದು ಮಾಡಿ ತುಂಬಿದೆವು ತುಂಬಿನ್ನ ಬಾದ ರಾತ್ರಿ ಟೈಮಿದ್ದಿತ್ತು ನಾವೊಬ್ಬವನೆ ಇದ್ದಿದ್ದು ಕುಂತ ಆಟೋದಾಗ ಅವ ಬರ್ಲಕ್ಕ ಕೊಶಿಶ್ ಮಾಡಿದ ಅದರ ಬಾದ ಆಟೋದವ ಹಳ್ಳಕ್ಕ ತಕೊಂಡು ನನ್ನನ್ನ ನವಬಾದಕ್ಕ ಹೋಗೋದಿದ್ದಿತ್ತು ಸ್ಟೇಷನ್ದಿಂದ ನವಬಾದ್ನಿಂದ್ ಮತ್ತು ಆಮೇಲೆ ಕುಂಬಾರ ವಾಡಾಕ ಬರೋದಿದ್ದಿತ್ತು ಅಲ್ಲಿ ಥೋಡೆ ಸಾಮಾನ್ಗಳ ಇಟ್ಟು ಬರೋ ಸಲಕ್ಕ ಅವ್ನಿಗೆ ಹೇಳ್ದೆ ಅಂತಂದರ ಅವ ಬಿ ಹ್ಞೂ ನಡಿ ಹೋಗಮಿ ಅಂತಂದಿ ಚಾಲು ಮಾಡ್ದನು ಆಟೋ ಅಲ್ಲಿಂದ ಬಿಟ್ಟೆವು ನವಬಾದಕ್ಕ ಹೋಗೋರ್ ಅಂಬಟ್ಕೆನೆ ನಡು ಆಟೋ ಕರಾಬಾಗೋಯ್ತು ಅವಂದು ಚಾಲು ಮಾಡೋ ಆಗಲ್ಲೋಗಿತ್ತು ಸತಸ್ಲಕ್ಕ ಚಾಲು ಮಾಡ್ತು ಇಳಿದಿ ಅಲ್ಲೇ ಅಂಬದ ಪರೇಷಾನ್ ಆದ ನಾ ಬಿ ಮನೆಗೆ ಮುಟ್ಟುಸ್ತಾನ ಇಲ್ಲವ ಆಟೋದವ ಅಂತಂದು ಕಾಯ್ದೆ ಕಾಯ್ದೆ ಕಾಯಟ್ಕೆನೆ ಮತ್ತು ಆಟೋ ಚಾಲು ಮಾಡಿದನವ ಚಾಲು ಮಾಡಿ ಅಲ್ಲಿ ನವಬಾದಕ್ಕ ಹೋಗಿ ಆ ಸಾಮಾನೆಲ್ಲ ಅಂಬದ ಇಳಿಸ್ಕೊಂದ ಏನೇನಿದ್ದಿದ್ದವು ಅಲ್ಲೆಲ್ಲ ಕೋಟೇಕಿನ್ನ ಬಾದ ಅವ್ರ ಅಲ್ಲೇ ಇರು ಅಂದಿರು ಆದರೆ ನಮ್ಮ ಆಂಟಿ ಮನಿ ಇದ್ದಿತ್ತು ಇಲ್ಲ ಇಲ್ಲ ನನಗೆ ಮನೆಗ್ ಹೋಗಬೇಕು ಅಂತಂದು ಮತ್ತೇನು ಮಾಡಿದ ಆಟೋದಾಗ ಕುಂತಿ ಈಚ್ಕಡ್ ಬಂದ ನಮ್ಮ ಮನಿಗಿ ಅಲ್ಲಿ ಮನೆಗ್ ಹೋಗು ಇನ್ನು ಹಾದಿಯಾಗೆ ಇದ್ದಿದ್ದೆವು ಟೈರ್ ಪಂಚರಾಯ್ತು ರಾತ್ರಿ ಟೈಮಿನಾಗ ಆ ವೇಳ್ಯಾರ್ ಸ್ಟೆಪ್ನಿ ತಂದ್ಕೊಡ್ತರೆ ಯಾರು ಪಂಚರ್ ಜೋಡಿಸ್ತರ ಆಮೇಲೆ ಅಲ್ಲೆಂಬದವ ಆಟೋದವ್ನಿಗ ಕೇಳ್ದೆ ಇವತ್ತಿಗೆ ಬಿಡ್ತಿರ ಇಲ್ಲ ಮನೆಗೆ ಅಂತಂದು ಅವ್ರು ಹೇಳ್ದರು ನನಗ ನೀನು ಇವತ್ತು ಹೆಂಗೆ ಬಿ ಮನೆಗ್ ಒಯ್ದು ಬಿಡ್ತೇನಿ ಟೆನ್ಶನ್ ತೊಕೊಬೇಡ ಬೇಟಾ ಅಂದರು ಹಂಗೆ ಮತ್ತು ಅವ್ರು ಚಾಲು ಮಾಡ್ದ್ರು ಅವ್ರು ಟಯರ್ ಚೇಂಜ್ ಮಾಡ್ಲಾಕೆ ಅವ್ರಿಗೆ ಥೋಡೆ ಸಹಾಯ ಮಾಡ್ದೆ ಏನೇನು ಬೇಕ್ರಿ ಅಂತಂದೆ ಅವರು ಟೈಯರು ಚಲ್ಲೊತ್ತಿದರು ಹಂಗೆ ನಾ ಕೇಳ್ದೆ ಓಹ್ ಯಾಕಾಯಿತು ಅಂತಂದು ಹಾದ್ಯಾಗ ಬರ್ಲತ್ತರ ಅದೊಂದು ಮುಳ್ಳು ಚುಚ್ಚಿತು ಅಂತ ಟೈಯರಿನ ಒಳಗ ಅದು ತೆಗೆದರು ಅವರು ಟೈಯರು ತೆಗ್ದು ಮತ್ತೊಂದು ಬೇರೆ ಟೈಯರ್ ಹಚ್ಚಿದರು ಅದಕ್ಕ ಒಂದು ಅರ್ಧ ಗಂಟೆರ ಮಾಡ್ದರು ಅವರು ತೆಗ್ದು ಹಚ್ಚಲಕ್ಕ ಮತ್ತೇನು ಮಾಡ್ದೇವು ಅಂತಂದ್ರ ಕುಂತೇವು ಆಟೋದಾಗ ಅಲ್ಲಿಂದ ಇನ್ನು ನಾವು ನೇ ಕಮಾನ್ ಬಿ ಬಂದಿಲ್ಲ ಅಲ್ಲಿ ಪೊಲೀಸರು ಹಿಡಿದರು ಹಿಡ್ದು ಈಟು ರಾತ್ರಿ ಎತ್ತಿನ ಹೊರಟ್ರಿ ಎತ್ತ ನಡೆದೀರಿ ಅಂತ ಕೇಳಿದರು ನಾವಂದೆವು ನಾವು ಮುಂಬೈಲಿಂದ ಬಂದಿದೆವು ಬೀದರಕ ಇಲ್ಲಿ ಮನೆಗ್ ಹೋಗೋರಿದ್ದೆವ್ರಿ ಟ್ರೈನ್ ಲೇಟಾಗಿನ ಸಲಾಕಂಬದು ನಾವು ಈಚೆ ಕಡೆ ಬಂದೆವು ಅಂತ ಹೇಳಿದೆವು ಆಮೇಲೆ ಬಿಟ್ಕೊಟ್ಟರು ನಾವು ಮನೆಗ್ ಬಂದೆವು ಸೀದಾ ಅಲ್ಲಿಂದ